ನನಗೆ ಶಾಲೆಯಲ್ಲಿ ಕನ್ನಡ ಇಷ್ಟ ಇತ್ತು ಚಿಕ್ಕ ವಯಸ್ಸಿನಲ್ಲೂ ಒಂಥರ ಕನ್ನಡದ ಪ್ರೇಮಿ ಅಂತ ಹೇಳ್ತಾರೆ ಆ ಥರ ಕನ್ನಡ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು ಕನ್ನಡದ ಪುಸ್ತಕಗಳ್ನ ಚಿಕ್ಕ ವಯಸ್ಸಿಂದ ಓದ್ತಾಯಿದ್ದೆ ಹಾಗಂತ ಇಂಗ್ಲೀಷನ್ನು ದ್ವೇಷ ಮಾಡಿಲ್ಲ ನಾನು ಇಂಗ್ಲೀಷು ಅದು ಒಂಥರ ಅಂತಾರಾಷ್ಟ್ರೀಯ ಭಾಷೇ ಕನ್ನಡ ಸಂಕುಚಿತವಾದರೂ ಅದು ತುಂಬ ಪುರಾತನವಾದ ಭಾಷೆ ಇಂಥ ಒಂದು ಭಾಷೆ ಬಗ್ಗೆ ಹೆಚ್ಚಿನ ಆಸಕ್ತಿ ನನಗೆ ಚಿಕ್ಕ ವಯಸ್ಸಿಂದ ಬಂತು ಅದು ಚಿಕ್ಕ ವಯಸ್ಸಿಂದ ಬಂದಾಗ ಏನಾಯಿತು ನನ್ನ ತರಗತಿ ಪುಸ್ತಕಗಳನ್ನಲ್ಲದೇ ಬೇರೆ ಬೇರೆ ಪುಸ್ತಕಗಳನ್ನು ತೀರ ಚಿಕ್ಕ ವಯಸ್ಸಲ್ಲೇ ಪ್ರಾರಂಭ ಮಾಡಿಬಿಟ್ಟೆ ಪಠ್ಯ ಪುಸ್ತಕಗಳ್ ಬೇರೆ ಪಠ್ಯ ಪುಸ್ತಕಗಳ್ನು ಓದ್ತಾಯಿದ್ದೆ ನಾನು ಆದರೆ ಅದೇ ರೀತಿ ಬೇರೆಬೇರೆ ಪುಸ್ತಕಗಳನ್ನು ಓದ್ತಾಯಿದ್ದೆ ಪಠ್ಯ ಪುಸ್ತಕದ್ ಜೊತೆಗೆ ಬೇರೆದು ಓದವಿ ನಮ್ಮ ಅಪ್ಪ ಬಯ್ಯೋರು ನೀನು ಪಠ್ಯ ಪುಸ್ತಕ ಮಾತ್ರ ಓದು ಬೇರೆಬೇರೆ ಓದಬೇಡ ಅದೆಲ್ಲ ಬರಲ್ಲ ಪರೀಕ್ಷೆಯಲ್ಲಿ ಆದರೆ ನಮ್ಮಅಪ್ಪನ್ಗೆ ನಮ್ಮಅಣ್ಣನ್ಗೆ ಹೇಳ್ತಾಯಿದ್ದೆ ನಮ್ಮಅಪ್ಪನ್ಗೆ ನಮ್ಮಅಣ್ಣನ್ಗೆ ಹೇಳ್ತಾಯಿದ್ದೆ ಅಣ್ಣಾ ಅದು ಪಠ್ಯ ಪುಸ್ತಕ ಓದುವಂಥದ್ದು ಬರೀ ಪಾಸ್ ಮಾಡೋಕ್ಕೆ ಬೇರೆಬೇರೆ ಪುಸ್ತಕಗಳು ಓದುವಂಥದ್ದು ನಾವು ಹೆಚ್ಚಿನ ಜ್ಞಾನ ಪಡೆಯೋಕೆ ಅಂತ ಅವ್ರ ಬಯ್ಯೋರು ಆದರೆ ಸುಮ್ನಾಗಿಬಿಡೋರ್ ಸುಮ್ನಾಗಿಬಿಡೋರು ಯಾಕಂದರೆ ನನ್ನ ಆಸಕ್ತಿ ಆಗಿತ್ತದು ತೀರಾ ಚಿಕ್ಕ ವಯಸ್ಸಲ್ಲಿ ನಾನು ಭಾಳ ಇಷ್ಟಪಟ್ಟಿದ್ದು ರಾಷ್ಟ್ರಕವಿ ಪು ಕುವೆಂಪು ಅವರ ಮನುಜ ಮತ ವಿಶ್ವ ಪಥ ಅಂತ ಅದರ ಅರ್ಥ ಏನಂದ್ರೆ ಎಲ್ಲ ಮನುಜರು ಒಂದೇನೇ ಅದೇ ವಿಶ್ವದ ಪಥ ಆಗಬೇಕು ಪಥ ಅಂದರೆ ದಾರಿ ಆಗಬೇಕು ಮನುಷ್ಯನ ಧರ್ಮವೇ ಎಲ್ಲಾರಿಗು ಬರಬೇಕು ಜಾತಿ ಧರ್ಮಗಳ ಬಗ್ಗೆ ಆತಂಕ ಅಸಹ್ಯ ಇವೆಲ್ಲ ಹೋಗಬೇಕು ಅನ್ನೋದನ್ನೇ ಕುವೆಂಪು ಅವರು ಭಾಳ ಖಂಡಿತವಾಗಿ ತೀವ್ರವಾಗಿ ಪ್ರತಿಪಾದನೆ ಮಾಡಿದರು ಹಾಗಾಗಿ ಏನಾಯಿತು ಅವತ್ತು ಫಸ್ಟು ನಾನು ಓದ್ದಾಗ ನಾನು ಮೂಲತಃ ಎಲ್ಲಾ ಜಾತಿಗಳ ಬಗ್ಗೆ ನನಗೆ ಅಸಹ್ಯ ಅಂತಲ್ಲ ನನ್ನ ಆಸಕ್ತಿ ಹೊರಟೋಯ್ತು ಎಲ್ಲ ಜಾತಿಗಳು ಒಂದೇ ಎಲ್ಲರ ರಕ್ತ ಒಂದೇ ಎಲ್ಲ ಮೂಳೆ ಒಂದೇ ಎಲ್ಲಾದರು ಮಾಂಸ ಒಂದೇ ಇವಾಗ ಹೆಚ್ಚಿನ ಹೆಚ್ಚಿನ ಆಸಕ್ತಿಯಿಂದ ನಾನು ಕನ್ನಡ ಪುಸ್ತಕ ಓದೋಕೆ ಶುರು ಮಾಡಿದೆ ಆಮೇಲೆ ನನ್ನ ವಿದ್ಯಾಭ್ಯಾಸ ಎಸ್ಸಲ್ಸಿಗೆ ನಾನು ನಿಂತ್ರು ಪುಸ್ತುಗುಳ್ನ ಓದಿ ಓದಿ ಏನಾಯಿತು ಹೆಚ್ಚಿನ ಜ್ಞಾನವನ್ನು ಪಡೆಯೋಕೆ ಶುರು ಮಾಡಿದೆ ಇವತ್ತಿಗೂ ನಾನು ಬರಿತೀನಿ ಅದೆಷ್ಟು ಸಮಂಜಸ ಅದು ನಂಗೆ ಗೊತ್ತಿಲ್ಲ ಆದರೆ ಎಷ್ಟು ಸಾಧ್ಯ ಅದನ್ನ ನಾನು ಬರೀತಾ ಹೋಗ್ತೀನಿ ಕೆಲವೆಲ್ಲ ನನಗೆ ಇಷ್ಟ ಆಗಲ್ಲ ಇನ್ನು ಕೆಲವೆಲ್ಲ ಇಷ್ಟ ಆಗತ್ತೆ ನನಗೆ ಒಟ್ನಲ್ಲಿ ಬರೆಯುವ ಅಭ್ಯಾಸ ನನಗಿದೆ ಹೀಗಾಗಿ ಕನ್ನಡದಲ್ಲೇ ಬರೆಯೋದು ಕನ್ನಡದಲ್ಲೇ ಮಾತಾಡೋದು ಹೆಚ್ಚು ಪ್ರಾಕ್ಟೀಸ್ ಮಾಡಿದೆ ನಾನು ಅಭ್ಯಾಸ ಮಾಡಿದೆ ಹಾಗಂತ ಬೇರೆ ಭಾಷೆ ಬಗ್ಗೆ ನನ್ಗೇನು ಇದಿಲ್ಲ ಆದರೆ ಅದ್ರ ಬಗ್ಗೇನು ನನಗೆ ಹೆಚ್ಚಿನ ಗೌರವ ಇದೆ ಹಾಗಂತ ನಾನು ಕನ್ನಡಾನೇ ದೊಡ್ಡದು ಅಂತ ನಾನು ಹೇಳೋವಂಥ ಮನುಷ್ಯ ಅಲ್ಲ ನಾನು ಕನ್ನಡದಲ್ಲಿ ಹೆಚ್ಚು ಎಷ್ಟರ ಮಟ್ಟಿಗೆ ನಾನು ಪ್ರೌಡಾಗಿದಿನಿ ನನಗ್ ಗೊತ್ತಿಲ್ಲ ಅದು ಬಟ್ ಒಂದಿಷ್ಟು ವಿಷಯಗಳ್ನ ತಿಳ್ಕೊಂಡಿದ್ದಿನಿ ಕನ್ನಡ ಭಾಷೆ ಬಗ್ಗೆ ತಿಳ್ಕೊಂಡಿದ್ದಿನಿ ಕನ್ನಡ ಕವಿಗಳ ಬಗ್ಗೆ ತಿಳ್ಕೊಂಡಿದ್ದಿನಿ ಕನ್ನಡದ ಉದ್ಧಾಮ ಪಂಡಿತರು ಹಳೆ ಕನ್ನಡದ ಪಂಡಿತರು ಇತ್ತೀಚಿನ ನಾಟಕಗಾರರು ಕಲಾವಿದರು ಸಿನ್ಮಾ ಚಿತ್ರ ಸೆ ಚಿತ್ರ ಕಥೆ ಬರೆಯುವಂಥವ್ರು ಇವ್ರನ್ನೆಲ್ಲ ಸುಮಾರು ನಾನು ಭೇಟಿ ಮಾಡಿದ್ದಿನಿ ಅವ್ರಹತ್ರ ಎಲ್ಲ ಮಾತಾಡಿದ್ದಿನಿ ಇವತ್ತಿಗೂ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಸ್ಪಷ್ಟವಾದ ಉದ್ದೇಶ ಇವತ್ತಿಗೂ ನನಗೆ ಉಚ್ಚಾರಣೆ ತುಂಬ ಇಷ್ಟ ಬಹುಶ ಅವರಷ್ಟು ಕನ್ನಡ ಅಚ್ಚುಕಟ್ಟಾಗಿ ಮಾತಾಡೋವಂಥವ್ರು ನನ್ನ ಜೀವಮಾನ್ದಲ್ಲಿ ನೋಡಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ಕನ್ನಡನ ವ್ಯಾಕರಣ ಶುದ್ಧ ಅಂತ ಹೇಳ್ತರೆ ಕನ್ನಡದಲ್ಲಿ ವ್ಯಾಕರಣ ಶುದ್ಧವಾಗಿ ಗ್ರಮ್ಯಟಿಕಲ್ಲಾಗಿ ಇಂಗ್ಲೀಷ್ನಲ್ಲಿ ಗ್ರಮ್ಯಟಿಕಲ್ಲಾಗಿ ವ್ಯಾಕರಣ ಶುದ್ಧವಾಗಿ ಮಾತಾಡ್ತಾಯಿದ್ದ ಮನುಷ್ಯ ರಾಜ್ಕುಮಾರ್ ಅವರ ನಟನೆ ಬಗ್ಗೆ ನನಗೇನು ಇದಿಲ್ಲ ವೈಯುಕ್ತಿಕ ಜೀವನಗಳು ಏನೇ ಇರಲಿ ಆದರೆ ನಟನೆ ಮತ್ತು ಕನ್ನಡದ ಉಚ್ಚಾರಣೆ ಇದೆಯಲ್ಲ ಅದು ಭಾಳ ಕೂಲಂಕುಷವಾದ್ದು ಭಾಳ ಅರ್ಥಗರ್ಭಿತವಾದಂಥ ಒಂದು ಭಾಷೆನು ಅವರ ಜೀವಮಾನಕ್ಕೆ ಒಂದೇ ಬಳಸಿದರು ಚಿತ್ರದಲ್ಲಲ್ಲದೇ ಇಲ್ಲಿ ರಾಜ್ಕುಮಾರನ್ನ ವಿಷಯ ನಾನು ಯಾಕೆ ಹೇಳ್ತಿದಿನಂದ್ರೆ ನಾನು ಅದುನ್ನ ಅವರ ಅಭಿಮಾನಿ ಅಂತಲ್ಲ ನಾನು ಇಷ್ಟಪಡ್ತಿನಿ ಕನ್ನಡದ ಭಾಷೆ ಆ ಉಚ್ಚಾರಣೆ ಇದೆಲ್ಲ ತುಂಬ ಇಷ್ಟಪಡ್ತಾಯಿದ್ದೇನೆ